ಶಾಲೆಯ ನಂತರ ಟ್ಯೂಷನ್ ನನ್ನ ಅಭಿಪ್ರಾಯ ಏನು ಅಂದರೆ ಶಾಲೆಯಲ್ಲಿ ಮಕ್ಳು ಕಲಿತಿರ್ತಾರೆ ನಿಜ ತುಂಬ ಮಕ್ಳು ಇರೋದ್ರಿಂದ ಅವರು ಬಗ್ಗೆ ಕೇರ್ ಮಾಡ್ಲಿ ಮಾಡದೇ ಇರ್ಲಿ ಇರಬೌದು ಅಥ್ವಾ ಕೇರ್ ಮಾಡಿಯೂ ಇರಬೌದು ಯಾ ಇಲ್ಲ ಅಂದರೆ ಯಾವುದೋ ಒಂದು ವಿಷಯದಲ್ಲಿ ಆ ಹುಡ್ಗ ಪೂರ್ ಆಗಿರಬೌದು ಅಂಥದ್ರಲ್ಲಿ ಟ್ಯೂಷನ್ ಕಳ್ಸೋದು ನಾಟ್ ಬ್ಯಾಡ್ ಅಂತ ನಾನು ಅದು ತಪ್ಪು ಅಂತ ನಾನು ಹೇಳೋದಿಲ್ಲ ಅದು ಸರಿಯೆ ಟ್ಯೂಷನ್ ಕಳಿಸ್ಲಿ ಒಳ್ಳೇದೇ ಯಾಕೆಂದ್ರೆ ಮಕ್ಳಲ್ಲಿ ಈಗ ಹಿಂದುಳಿದಿರತಕ್ಕಂಥ ವಿಷಯಗಳಲ್ಲಿ ಮುಂದುವರಿಯೋದು ತುಂಬಾ ಉತ್ತಮ ಟ್ಯೂಷನ್ಗೆ ಹೋಗೋದು ಒಳ್ಳೇದು ಅದಾದಮೇಲೆ ಇದರಿಂದ ಬೆನಿಫಿಟ್ಸ್ ತುಂಬನೇ ಇವೆ ಅದಾದಮೇಲೆ ಮಕ್ಳು ಒಂದೊಂದು ಸತಿ ಯೋಚನೆ ಮಾಡಿದ್ರೆ ಮಕ್ಳಿಗೆ ಇದರಿಂದ ತುಂಬನೇ ಕಷ್ಟ ಆಗುತ್ತೆ ಯಾಕೆಂದ್ರೆ ಶಾಲೆಯಲ್ಲೂ ಕೂತು ಕೇಳಿರ್ತಾರೆ ಮತ್ತೆ ಮನೆಗೆ ಬಂದ ತಕ್ಷಣ ಸ್ವಲ್ಪ ಹೊತ್ತು ಆಟ ಆಡೋ ಇದು ಇರಲಾರ್ದಂಗೆ ಆಟ ಆಡೋ ಸ್ವತಂತ್ರವೂ ಕಸ್ಕೊಂಡು ಆ ಮಕ್ಕಳನ್ನ ಶಾ ಟೂಷನ್ಗೆ ಹಾಕೋದ್ರಿಂದ ಮಕ್ಳು ತುಂಬ ಟ್ರಸ್ಟ್ ಆಗಿಬಿಡ್ತಾರೆ ಅಲ್ಲಿ ಮಕ್ಳಿಗೆ ಶಾಲೆಗೆ ಓ ಶಾಲೆಗೂ ಶಾಲೆಗೂ ಹೋಗ್ಬೇಕು ಈ ಕಡೆ ಟ್ಯೂಷನ್ಗೂ ಹೋಗ್ಬೇಕು ಅನ್ನೋ ತಲೆನೋವು ಜಾಸ್ತಿ ಆಗ್ಬಿಡ್ತದೆ ಆಗ ಒತ್ತಡ ಜಾಸ್ತಿಯಾದಾಗ ಮಕ್ಳು ಏನು ಕಲಿಯೋಕ್ಕೆ ಆಗೂಲ್ಲ ಈ ಕಡೆ ಶಾಲೆಲ್ಲಿ ಹೇಳ್ಕೊಟ್ಟಿದ್ದು ಕಲಿಯೋಲ್ಲ ಮತ್ತೆ ಟ್ಯೂಷನ್ ಅಲ್ಲಿ ಹೇಳ್ಕೊಟ್ಟಿದ್ದು ಕಲಿಯೋಲ್ಲ ಇದರಿಂದ ಬೆನಿಫಿಟ್ಟು ಇದೆ ಲಾಸು ಇದೆ ಎಲ್ಲವೂ ಇದೆ ಅದು ಎಲ್ಲವೂ ಲಿಮಿಟ್ ಆಗಿರಬೇಕು ನಾನು ಟ್ಯೂಷನ್ಗೆ ಹಾಕ್ತೀನಿ ಅಂತ ಹೇಳಿ ಬಂದ ತಕ್ಷಣ ಐದು ಗಂಟೆಗೆ ಬಂದಿದ್ದ ಮಗುನ್ನ ಐದು ಹತಕ್ಕೆ ಎಲ್ಲ ರೆಡಿ ಮಾಡಿ ಕಳಿಸಿ ಎಂಟು ಎಂಟೂವರೆ ಒಂಬತ್ತು ಗಂಟೆವರೆಗೂ ಅಲ್ಲೇ ಟ್ಯೂಷನ್ಯಾಗೆ ಇದ್ಬಿಟ್ರೆ ಆ ಮಕ್ಳಿಗೆ ತಂದೆ ತಾಯಿ ಪ್ರೀತಿ ಅನ್ನೋದೇ ದೊರೆಯೋದಿಲ್ಲ ತಂದೆ ತಾಯಿ ಪ್ರೀತಿ ತುಂಬನೇ ಮುಖ್ಯ ಮಕ್ಳಿಗೆ ಯಾಕೆಂದ್ರೆ ಅವ್ರ ತಂದೆ ತಂದೆ ತಾಯಿ ಬಾಂಧವ್ಯ ಬೆಸೆಯೋದು ಅಂತ ಅಂದರೆ ಅದೊಂಥರ ಅದ್ಭುತವಾಗಿರುತ್ತೆ ಅಂತಹ ಪ್ರೀತಿನ ಕಳ್ಕೊಂಡು ಬಿಡ್ತಾರೆ ಆ ಮಕ್ಳು ಟ್ಯೂಷನ್ಗೆ ಹೋಗೋದು ತಪ್ಪು ಅಂತ ಅಲ್ಲ ಈಗ ಬಂದ ತಕ್ಷಣ ಈಗ ಐದು ಗಂಟೆಗೆ ಬರ್ತಾರೆ ಐದು ಗಂಟೆಯಿಂದ ಐದೂವರೆವರೆಗೂ ಆಡಲಿ ಅದಾದಮೇಲೆ ಆರು ಗಂಟೆಯಿಂದ ಆರೂವರೆವರೆಗೂ ಒಂದು ತಾಸು ಸಾಕು ಒಂದು ತಾಸು ಆದಮೇಲೆ ಮನೆಗೆ ಬಂದು ತಾಯಿ ತಂದೆ ಪ್ರೀತಿನ ಪಡಿಲಿ ಆಗ ಮಾತ್ರ ಆ ಮಕ್ಳಿಗೆ ಏನು ಸಮಾಜ ಅಂದರೇನು ಪ್ರೀತಿ ಅಂದರೇನು ಗೌರವ ಅಂದರೇನು ತಂದೆ ತಾಯಿ ತಂದೆ ತಾಯಿ ಅಂದರೆ ಏನು ಅಂತ ಗೊತ್ತಾಗುತ್ತೆ ಇಲ್ಲ ಅಂತಂದ್ರೆ ಈ ಕಡೆ ಬರೀ ಶಾಲೆ ಬರೀ ಓದು ಬರೀ ಶಾಲೆ ಬರೀ ಓದು ಅಂತಂದ್ರೆ ಎಲ್ಲ ಮಕ್ಳು ಫಸ್ಟ್ ರ್ಯಾಂಕ್ ರಾಜು ಥರ ತಯಾರಾಗ್ತಾರೇ ವಿನಃ ಸಮಾಜದ ಬಗ್ಗೆ ಏನೂ ಗೊತ್ತಾಗೋಲ್ಲ ಮಕ್ಳಿಗೆ ಅದು ಗೊತ್ತಾಗಬೇಕು ಅಂತ ಅಂದರೆ ಒಂದು ಸ್ವಲ್ಪ ತಂದೆ ತಾಯಿಗಳತ್ರ ಪ್ರೀತಿಯಿಂದ ಬೆರೆಬೇಕು ಅದಾದಮೇಲೆ ಮತ್ತೆ ಇನ್ನು ಕೆಲವು ತಂದೆ ತಾಯಿಗಳು ಏನು ಮಾಡ್ತಾರೆ ಅಂದರೆ ಆ ಸಾಯಂಕಾಲ ಟೈಮ್ ಟ್ಯೂಷನ್ಸ್ ಅಲ್ದೇ ಬೆಳಿಗ್ಗೆಯೂ ಟ್ಯೂಷನ್ಸ್ ಕಳ್ತಿರ್ತಾರೆ ಬೆಳಿಗ್ಗೆ ಎದ್ದ ತಕ್ಷಣ ಆರು ಗಂಟೆಗೆ ಟ್ಯೂಷನ್ಗೆ ಹೋಗ್ಬೇಕು ಮಗು ಆರು ಗಂಟೆಯಿಂದ ಎಂಟು ಗಂಟೆವರೆಗೂ ಅಲ್ಲೇ ಇರಬೇಕು ಎಂಟು ಗಂಟೆಯಿಂದ ಎಂಟೂವರೆಗೆ ರಡಿಯಾಗಿ ಒಂಬತ್ತು ಗಂಟೆಗೆ ಮತ್ತೆ ಶಾಲೆಗೆ ಹೋಗ್ಬೇಕು ಆ ಮಗುಗೆ ರೆಶ್ಟ್ ಅನ್ನೋದೇ ಬೇಡ್ವಾ ಸತತವಾಗಿ ಯಾವುದೇ ಯಾರೇ ಆಗಲಿ ಈಗ ನಾವೇ ಆಗಿರಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿ ಮನೆಗೆ ಹೋಗಿ ಮತ್ತೆ ಕೆಲಸ ಮಾಡಬೇಕು ಮತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಮತ್ತೆ ಕೆಲಸ ಮಾಡಬೇಕು ಅಂದರೆ ನಮಗೂ ತುಂಬ ಬೋರ್ ಆಗುತ್ತೆ ಅಲ್ಲ ನಮಗೂ ಸಾಕಾಗುತ್ತೆ ಸುಸ್ತಾಗುತ್ತೆ ಅದೇ ರೀತಿ ಆ ಮಕ್ಳಿಗೂ ಕೂಡ ಶಾಲೆ ಆ ಮಕ್ಳು ಎಲ್ಲವೂ ಇಷ್ಟ ಪಟ್ಟೇ ಕಲಿತಾ ಇರೋಲ್ಲ ಕೆಲವೊಂದು ಕಷ್ಟ ಪಟ್ಟಾದ್ರೂ ಕಲೀಲೇಬೇಕೆಂಬ ಅನಿವಾರ್ಯತೆಯಿಂದ ಕಲಿತಾ ಇರ್ತಾರೆ ಅಂಥ ಮಕ್ಳಿಗೆ ಸ್ವಲ್ಪ ಫ್ರೀಡಮ್ ಸ್ವಲ್ಪ ರೆಸ್ಟು ರಿಲ್ಯಾಕ್ಸು ಎಲ್ಲವೂ ಇರಬೇಕು ಇದ್ರೆ ಮಾತ್ರ ಆ ಮಕ್ಳು ಎಲ್ಲವು ಖುಷಿ ಖುಷಿಯಿಂದ ಇರಲಿಕ್ಕೆ ಸಾಧ್ಯ ಲವಲವಿಕೆಯಿಂದ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಏನೂ ಆಗೊಲ್ಲ ಈ ಕಡೆ ಮಾತಾಡೋಕ್ಕೂ ಈ ಕಡೆ ಆ ಮಕ್ಳಿಗೆ ಓದೋಕ್ಕೂ ಆಗೋಲ್ಲ ಯಾಕೆಂದ್ರೆ ಒತ್ತಡ ಜಾಸ್ತಿ ಆಯ್ತು ಅಂದ್ರೆ ಓದೋಕ್ಕೂ ಆಗೋಲ್ಲ ಈ ಕಡೆ ಖುಷಿ ಖುಷಿಯಾಗಿ ಇರೊಕ್ಕೂ ಆಗೋಲ್ಲ ಜೀವನನ ಬರೇ ಒತ್ತಡದ ಮೂಲಕ್ವೇ ಕಳಿಬೇಕಾದಂಥ ಪರಿಸ್ಥಿತಿ ಆ ಮಕ್ಳಿಗೆ ಬಂದ್ಬಿಡುತ್ತೆ ಎಲ್ಲವೂ ಮಿತವಾಗಿರಬೇಕು ಈಗ ಶಾಲೆಯೂ ಮಿತವಾಗಿರಬೇಕು ಈ ಕಡೆ ಆಡೋದು ಮಿತವಾಗಿರಬೇಕು ಹಂಗಂತೆ ಆಡಬೇಕು ಅಂಥೇಳಿ ಏ ಟ್ಯೂಷನ್ ಬೇಡ ಸಂಜೆ ಕೋ ಕ್ಲಾಸಸ್ಗಳು ಬೇಡ ಖಾಸಗಿ ತರಗತಿಗಳು ಬೇಡ ಅಂತ ಹೇಳಿದ್ರೆ ಮಕ್ಳು ಡವಲಪ್ ಆಗೋದು ತುಂಬ ಕಷ್ಟ ಈಗ ಅತಿ ಆದರೆ ಹಂಗೆ ಅಂತ ಹೇಗೆ ಡವಲಪ್ ಆಗೋದು ಕಷ್ಟ ಅಂಥೇಳಿ ಆ ಮಕ್ಳನ್ನ ಯಾವಾಗಲೂ ಕಲಿಸ್ಕೊಳ್ತಲೇ ಇದ್ರೆ ಅಂದರೆ ಆಡೋಕ್ಕೇ ಬಿಟ್ಬಿಟ್ಟಿದ್ರೆ ಇಲ್ಲ ಅಂದರೆ ಬರೀ ಕಾಲೇಜು ಬರೀ ಶಾಲೆ ಬರೀ ಕ್ಲಾಸಸ್ ಅಂತ ಅಂದರೆ ಆ ಮಕ್ಳು ಯಾವುದನ್ನೂ ಕಲಿಯೋಕ್ಕೆ ಆಗೋಲ್ಲ ಅತಿ ಆದರೆ ಅಮೃತವೂ ಕೂಡ ವಿಷ ಆಗುತ್ತೆ ಅದೇ ರೀತಿ ಮಕ್ಳಿಗೆ ಇನ್ನೇನೇ ಒತ್ತಡಗಳನ್ನ ಹೇರಿದ್ರೂ ಜಾಸ್ತಿ ಒತ್ತಡಗಳಿದ್ರೂ ಅದು ಕೂಡ ಆ ಹುಡುಗರಿಗೆ ವಿಷವೇ ಆಗುತ್ತೆ ವಿನಃ ಅಮೃತ ಆಗೋದಿಲ್ಲ ಅದಕ್ಕೋಸ್ಕರ ಶಾ ಟ್ಯೂಷನೂ ಇರಲಿ ಇಲ್ಲ ಅಂತಲ್ಲ ಲಿಮಿಟ್ದಾಗಿರಲಿ ಒಂದು ಅರ್ಧ ಒಂದು ಒಂದು ಗಂಟೆಯೋ ಒಂದು ಅರ್ಧ ಗಂಟೆಯೋ ಒಂದೂವರೆ ಗಂಟೆಯೋ ಎರಡು ಗಂಟೆಯೋ ಅಷ್ಟೇ ಇದ್ರೆ ಸಾಕು ಅದ್ಬಿಟ್ಟು ಹೆಚ್ಚಾಗಿ ಸುಮ್ನೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ರಾತ್ರಿವರೆಗೂ ಕಲಿ ಕಲಿ ಓದು ಓದು ಓದು ಓದು ಬರೀ ಓದು ಬರೆ ಅಂದರೆ ಆ ಮಕ್ಳು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಕಲಿಯೋಕ್ಕೂ ಸಾಧ್ಯ ಇಲ್ಲ ಸೊ ಮಕ್ಳಿಗೆ ಟ್ಯೂಷನ್ ಅಂತಕ್ಕಂಥದ್ದು ಬೇಕು ಎರಡೂ ರೀತಿ ಆಗಿರಬೇಕು ಅದರಿಂದ ಉಪಯೋಗವೂ ಇದೆ ಒತ್ತಡ ಹಾಕಿದ್ರೆ ಆಮೇಲಿಂದ ಅನಾನುಕೂಲವು ಇದೆ ಸೊ ಎರಡೂ ಇದ್ದಾವೆ ನಮಗೆ ಯಾವುದು ಲೇಸು ಅಂತ ನೋಡ್ಕೊಂಡು ಅದ್ರಲ್ಲಿ ಯಾವುದು ಅಂದರೆ ಈಗ ಟೂಷನಿಗೆ ಕಳಿಸ್ಬೇಕು ಇಲ್ಲ ಅಂತಲ್ಲ ಲಿಮಿಟ್ನಾಗೆ ಕಳಿಸ್ಬೇಕು ಮತ್ತೆ ಅತಿಯಾಗೂ ಇರಬಾರ್ದು ಇಲ್ದಂಗೆಯೂ ಇರಬಾರ್ದು ಎರ್ಡೂ ಇರಲೇಬೇಕು